ಹಲೋ ಹಾಂ ಹೇಳಿ ಹಾಂ ಹೌದು ಹೇಳಿ ಹಾಂ ಸರಿ ಹಾಂ ಸರಿ ಟು ಫೋಟೋಸ್ ಪಾಸ್ ಸೈಜ್ ಫೋಟೋಸ್ ತಗೊಬರ್ಬೇಕು ಹಾಗೇ ಒನ್ ಪಾನ್ ಕಾರ್ಡ್ ಹಾಗೇ ಆಧಾರ್ ಕಾರ್ಡ್ ತಗೋಂಡುಬನ್ನಿ ಹಾಗೇ ಫಾರ್ಮ್ ಫಿಲ್ ಅಪ್ ಮಾಡಿ ಕೊಡಿ ಹಾಂ ಸರಿ ಒಂದು ತ್ರೀ ಡೇಸ್ ಆಗುತ್ತೆ

ಹಾಂ ಮಾಡ್ಬೋದು ಫಾರ್ಮ್ ಫಿಲ್ ಅಪ್ ಮಾಡಿ ಅದಕ್ಕೂ ಮಾಡ್ಬೋದು ಹಾಂ ಲಿಂಕ್ ಆಗಿರಬೇಕು

ಒಂದು ಟ್ವೆಂಟಿ ತೌಸಂಡ್

ಹಾಂ ಅದಿಕ್ಕೆ ಏನಿಲ್ಲ ಫ್ರೀನೇ ಅಷ್ಟೇ ಅದು ಫ್ರೀ ಆಗಿ ಕೊಡ್ತೀವಿ

ಹಾಂ ಹೌದಾ ಒಂದು ಫಿಫ್ಟೀನ್ ರೂಪೀಸ್ ಹ್ಞೂ ಹ್ಞೂ ಹ್ಞೂ ಹಾಂ ಮಾಡ್ಬೋದು ಫೋನಲ್ಲಿ ಏನಾದರು ಮಾಡಕ್ಕೆ ಫೋನಲ್ಲಿ ಏನಾದರು ಫೋನ್ ಹಾಂ ಹೇಳು ಒಂದು ಫಿಫ್ಟೀನ್ ಹಾಂ ಅಷ್ಟೇ ಜಾಸ್ತಿ ಏನಾದರು ಮಾಡಿದ್ರೆ ಮತ್ತೆ ಅಮೌಂಟ್ ಕಟ್ ಆಗುತ್ತೆ ಅದರಿಂದ ಹ್ಞೂ ಹಾಂ ಸರಿ ಅದಕ್ಕು ಒಂದು ಇನ್ನೊಂದು ಅದು ಚಾರ್ಜ್ ಮಾಡಬೇಕಾಗುತ್ತೆ ಅಮೌಂಟು ಇನ್ನೂ ಸ್ವಲ್ಪ ಜಾಸ್ತಿ ಕಟ್ಟಬೇಕಾಗುತ್ತೆ ಒಂದು ಟು ತೌಸಂಡ್ ಕಟ್ಟಬೇಕಾಗುತ್ತೆ ಹಾಂ ಹಾಂ ಸರಿ ಇವತ್ತು ನಾಳೆನೇ ಬರ್ತೀರಾ ಹಾಂ ಸರಿ ಏನಾದರು ಹಾಂ ಸರಿ